ಹಲೋ

ಇಲ್ಲಿ ಸಾಗರದಲ್ಲಿ ನಾನು ರತ್ನಮ್ಮ ಅಂತ ಹಾಂ ಹಲೋ ನನಗೆ ಸ್ವಲ್ಪ ಈ ಆಯುರ್ವೇದಕ್ಕೆ ಸಂಬಂಧ ಪಟ್ಟ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗಿತ್ತು ಕಿವಿ ನೋವು ಕಿವಿ ನೋವು ಕಿವಿ ನೋವಿಗಾಗಿ

ಹೌದು ಸರ್ ಹೌದು ಹೌದು ಸರ್ ಯಾವುದಾದ್ರೂ ಅಡ್ಡಿಯಿಲ್ಲ ನನಗೆ ಒಟ್ಟು ಆಯುರ್ವೇದಿಕ್ ಸಂಬಂಧ ಪಟ್ಟಂತೆ ಒಂದು ಔಷಧ ಉಪಚಾರ ಆದರೆ ಸಾಕು ಆಯ್ತು ಸರ್ ಸರ್ ನಾನಿಲ್ಲಿ ನಾನು ಇಲ್ಲಿ ಹತ್ತಿರ ಬಿ ಎಚ್ ರೋಡಲ್ಲಿರೋದು ನನಗೆ ಸ್ವಲ್ಪ ಹತ್ತಿರದಲ್ಲೇ ಸಿಗುವಂತಾದಾದರೆ ನನಗೆ ಒಳ್ಳೆದಾಗುತ್ತೆ ಆಯ್ತು ಸರ್ ಆಯ್ತು ಸರ್ ನಾನಿಲ್ಲಿ ನ್ಯೂ ಬಿ ಎಚ್ ರೋಡು ಟಿ ವಿ ಎಸ್ ಶೋರೂಮ್ ಇದೆಯಲ್ಲ ಅದರ ಹತ್ತಿರ ಆಗುತ್ತೆ ನಮ್ಮ ಮನೆ ಹಾಂ ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದು ಇದು ಸಿಗುತ್ತಾ ಸರ್ ಸರಿ ಸರ್ ಹಾಂ ಸರಿ ಸರ್ ಅದೇ ಆಯುರ್ವೇದಕ್ಕೆ ಸಂಬಂಧ ಪಟ್ಟದ್ದು ಯಾರು ಹತ್ತಿರ ಇದ್ದಾರಾ ಇಲ್ಲಿ

ತುಂಬ ದೂರ ಆದರೆ ಕಷ್ಟ ಆಗುತ್ತೆ ಹಾಂ ಸರಿ ಸರಿ ಹಾಂ ಸರಿ ಸರ್ ಅಡ್ಡಿಯಿಲ್ಲ ಹಾಂ ಸರಿ ಸರ್ ಆಯುರ್ವೇದಿಕ್ಕಾ ಸರ್ ಅವರು

ಹಾಂ ಸರಿ ಅನುಕೂಲ ಆಗುತ್ತೆ ಸರ್ ಅಡ್ಡಿಯಿಲ್ಲ ಹಾಂ ಸರಿ ಸರ್ ಅಡ್ಡಿಯಿಲ್ಲ ಅಲ್ಲಿ ಆದರೆ ಅಡ್ಡಿಯಿಲ್ಲ ಪರವಾಗಿಲ್ಲ ನನಗನುಕೂಲವಾಗುತ್ತೆ ಹಾಂ ಸರಿ ಸರ್ ನಾನು ನಾಳೆ ನಾನು

ಹಾಂ ಸರಿ ಸರ್ ಸರಿ ಸರ್ ಇಲ್ಲ ಹಾಂ ಸರಿ ಸರ್ ಹಾಂ ಹೇಳಿ ಸರ್ ಒಂದು ಮೂರು ನಾಲ್ಕು ಹೆಸರು ಹೇಳಿ ಸರ್ ನನಗೆ ಅದ್ರಲ್ಲಿ ಯಾವುದು ಅನುಕೂಲ ಆಗುತ್ತೆ ನಾನು ಅದರ ಬಗ್ಗೆ ನಾನು ನಿಮಗೆ ಒಪ್ಕೊತೀನಿ ಹಾಂ ಹೇಳಿ ಸರ್ ಹಾಂ ಸರ್ ಹೇಳಿ ಸರ್ ಹಾಂ ಸರಿ ಸರ್ ಹಾಂ ಸರ್ ಹಾಂ ಸರ್ ಅಲ್ಲಿ ಆಯುರ್ವೇದಿಕ್ಕೂ ಸಿಗತ್ತಾ ಸರ್ ಅಲ್ಲಿ ಹಾಂ ನನಗೆ ಆಯುರ್ವೇದಿಕ್ ಆದಷ್ಟು ಆಯುರ್ವೇದಿಕ್ ಸಂಬಂಧ ಪಟ್ಟದ್ದು ಔಷಧಿ ಆದರೆ ಒಳ್ಳೇದು ಅಂತ ಅಂದ್ ಅಂದರೆ ಅಂದರೆ ಯಾಕೆ ಯಾಕೆಂದರೆ ನಾನು ಹಾಂ ಹೇಳಿ ಸರ್

ಹಾಂ ಸರಿ ಸರ್

ಹಾಂ ಆಯ್ತು ಸರ್ ನಾಳೆ ನಾನು ತೋರಿಸಕ್ಕಾಗುತ್ತಾ ಹಾಂ

ಹಾಂ ಸರ್ ಹಾಂ ಸರಿ ಸರ್ ಸರಿ ಹಾಂ ಹಾಂ ಹಾಂ ಸರಿ ಸರ್

ನನಗೆ ನಾಳೆ ಅಲ್ಲ ಸರ್ ನನಗೆ ನಾಳೆ ಶನಿವಾರ ಆದರೂ ಬರಬೇಕಾಗುತ್ತಾ ದೀಪಕ್ ಡಾಕ್ಟರ್ ಹತ್ತಿರ ಸರಿ ನಾಳೆ ಆಗ್ಬೌದು ಸರ್ ಹಾಂ

ಹಾಂ ಬೆಳಗ್ಗೆ ಅಂದರೆ ಸರಿ ಸರ್ ಆಯಿತು ಹನ್ನೆರಡು ಗಂಟೆ ಒಳಗೆ ಯಾವುದಾದ್ರೂ ಅಡ್ಡಿಯಿಲ್ಲ ಸರ್ ಹಾಂ ಓಕೆ ಸರಿ ಸರ್ ಸರಿ ಹಾಂ ಸರಿ ಸರ್ ಹಾಂ ಸರಿ ಸರ್ ವೆಲ್ಕಮ್